ಹಲೋ ಹಾಂ ನಮ್ಸ್ಕಾರ ರೀ ಯಾರು ಯಾರು ಮಾತಾಡೋದು ಹೌದಾ ರೀ ಹಾಂ ಹೇಳಿರಿ ಹಾಂ ಹೇಳಿರಿ ಹೇಳಿ ಹೌದಾ ರೀ ಏನು ಕೆಂಟ್ ಆರ್ ಓ ಅಲ್ರೀ ನಿಮ್ಮದು ಏನು ರೀ ಸರ್ ವಾಟ್ರ್ ಸಪ್ಲೈ ಯಾತಕ್ಕೆ ಇಟ್ಟಿರದು ಪ್ಲಾಂಟು ಪೆಯ್ಲೆ ತೆಗ್ದು ಒಗಿರಿ ಸರ್ ಇದು ನೀವು ಇದು ನಿಮ್ಮ ನಿಮ್ದು ಸರ್ವಿಸಸ್ಸೂ ಒಂದೂ ಕರೆಕ್ಟಿಲ್ಲ ಸರ್ ನೀವು ಒಂದು ಕರೆಕ್ಟು ಫೋನ್ ಮಾಡಿದಾಗ ನೀರು ಹಾಕಲ್ಲ ರೀ ಸರ್ ಮನೆಗೆ ನಾವು ಮನೆಗೆ ಇಲ್ಲದಾಗ ನೀರು ತರ್ತೀರ ಸರ್ ನೀವು ನಿಮಗೆ ಈಗ ಹೇಳ್ಕೊಳ್ತ ಕೂತರೆ ರಾತ್ರಿ ಬೆಳ್ಗೆನೆ ಆಗ್ತದೆ ರೀ ಸರ್ ಅಷ್ಟು ನಿಮ್ಮದು ಸಮಸ್ಯೆಗಳು ಇವೆ ರೀ ಸರ್ ನಿಮ್ದು ಈಗೇನು ನಿಮ್ದು ಪೆಯ್ಲೆ ನಿಮ್ಮದು ಹುಡ್ಗರಿಗೆ ತೆಗೀರಿ ಸರ್ ನೀವು ಸಪ್ಲೈ ಮಾಡೋ ಹುಡ್ಗರಿಗೆ ಸರ್ ಅವ್ರು ಕರೆ ಅವಾ ಅವ ಸಿದ್ದೆ ಅಂತೇಳಿ ಅವ ಒಂದು ನೋಡಿರಿ ಸರ್ ನಿಮ್ಮದು ಹಾಂ ಅವ ಮಾಡ್ತಾನೆ ರೀ ಸರ್ ಕರಕ್ಟ್ ಮಾಡಂಗಿಲ್ಲ ರೀ ಸರ್ ಟೈಮಿಗೆ ಟೈಮಿಗೆ ಬರಂಗಿಲ್ಲ ರೀ ಸರ್ ನೀರು ಫಸ್ಟ್ ಆಫ್ ಆಲ್ ತರ್ತಾನೆ ರೀ ಸರ್ರ ರಾತ್ರಿ ಹತ್ತಕ್ಕೆ ತಂದ ಹನ್ನೊಂದಕ್ಕೆ ತಂದ ತರ್ತಾನೆ ರೀ ಅದು ಏನು ಊಟ ಮಾಡಿ ಮಲ್ಕೋದಿರ್ತದೆ ರೀ ಏನು ನೀರು ತೊಗೊಬಂದಿರ್ತದೆ ರೀ ಆಗ

ಇಲ್ಲ ರೀ ಸರ್ ಎಷ್ಟು ಸಲ ಕಂಪ್ಲೇಂಟ್ ಮಾಡ್ಬೇಕು ರೀ ಸರ್ ಬಕ್ಕುಳ್ ಸಲ ಕಂಪ್ಲೇಂಟ್ ಮಾಡ್ಯಾವ್ ಅಂದರೂ ಆಗಲ್ಲ ಆಗಿದೆ ರೀ ಇದು ಏನಂದರು ಅವು ಕ್ಯಾನ್ಗಳು ಅವು ಕ್ಯಾನ್ಗಳಂತು ಇಷ್ಟು ಪೂರ ಒಳಗೆ ಪಾಚಿ ಕಟ್ಟಿವೆ ರೀ ಸರ್ ಅರ್ಶಿಣ ಅರ್ಶಿಣ ಆಗಿವೆ ಅಂಥದ್ರಾಗೆ ನೀರು ಕೊಡ್ತೀರ ಸರ್ ನೀವು ಕುಡಿದು ಏನಾರೂ ಬೀ ಆಯಿತು ಅಂದರೆ ನಿಮ್ಮದು ನೀರಿಂದು ಟಿ ಡಿ ಎಸ್ ಲೆವೆಲ್ಲೂ ಭಾಳ ಇರ್ತದೆ ರೀ ಸರ್ ಅದು

ಹಾಂ

ಹಾಂ ರೀ

ಹಾಂ ನೋಡಿರಿ ಅದು ನಾವು ನಾವು ಹೊರಗೆ ಹೋದಾಗ ಡ್ಯೂಟಿಗೆ ಹೋದಾಗ ಕಾಲೇಜ್ಗೆ ಹೋದಾಗ ಅದು ಸಿಕ್ಕಿದ ಟೈಮ್ನಾಗೆ ತಂದು ಕೊಡ್ತಾರೆ ರೀ ಸರ್ ಅವೆಲ್ಲ ಆದರೂ ನಾವು ನಿಮ್ಮಲ್ಲಿಂದ ತೆಗಿತೀವಿ ನೋಡಿರಿ ಸರ್ ಬೇ ಸಾಕಷ್ಟು ಜನ ಅವ್ರ ಬೇರೆ ಅವರು ಚಂದನ್ ಅವ್ರು ಸರ್ ಮತ್ತು ನಿಮ್ಕಿಂತ ಕಮ್ಮಿ ರೇಟ್ನಾಗೆ ಕೊಡೋರು ಅವ್ರಿ ಸರ್ ಆಯ್ತು ತೊಗೋ ರೀ ಸರ್ ಆಯ್ತು ತೊಗೋ ರೀ ಆಯ್ತು ತೊಗೋ ರೀ ಸರ್ ಸರಿ ರೀ ಆಯ್ತು ರೀ ಸರ್ ಸ ಹಾಂ ರೀ